ನಮ್ಮಲ್ಲಿ ಸತಿ ಪದ್ಧತಿ ತುಂಬ ಆಚರಣೆಯಲ್ಲಿ ಇತ್ತು ರಾಜಾ ರಾಮ್ ಮೋಹನ್ ರಾಯರವರು ಅದನ್ನು ನಿಷೇಧ ಮಾಡಿದರು ಹಾಗಾಗಿ ಆ ತದನಂತರದಲ್ಲಿ ಭಾರತದಲ್ಲಿ ಈ ಒಂದು ವಿಚಾರವಾಗಿ ಅನುಕೂಲಕರವಾದ ಬೆಳವಣಿಗೆಗಳು ಮೂಡಿ ಬಂತು ಗಂಡ ಸತ್ತ ನಂತರ ಹೆಂಡತಿ ಮದುವೆಯಾಗೋದಿರಲಿ ಅವ್ರ ಹಾಗೆ ತಾಯಿ ಕೂಡ ಸಾವನ್ನು ಸಾವಿಗೆ ಶರಣಾಗ್ತಿದ್ದರು ಆ ಒಂದು ಸಂದರ್ಭ ಇಂದು ಇಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಮಕ್ಕಳ ಒಂದು ಪಾಲನೆ ಪೋಷಣೆಗಾಗಿ ಹೆಂಡತಿ ಕೂಡ ಮರು ಮದುವೆ ಆಗುತ್ತಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂದು ಹಾಗಾಗಿ ಅದೇ ರೀತಿ ಭ್ರೂಣ ಹತ್ಯೆ ಸೊ ಇಂಥ ಎಲ್ಲ ಮಹಿಳಾ ಒಂದು ಶಿಕ್ಷಣ ಇವತ್ತು ಇಂದು ತುಂಬ ಉತ್ತಮ ಸ್ಥಾನದಲ್ಲಿದೆ ಜಾತಿ ಆಧಾರದ ತಾರತಮ್ಯ ಎಲ್ಲವನ್ನು ಇವತ್ತು ನಿಂತಿದೆ ಯಾವುದೂ ಇವತ್ತು ಇಂದಿನ ಯುವಜನತೆ ಅದನ್ನು ಯಾವುದನ್ನು ನೋಡ್ತಿಲ್ಲ ವಿಶಾಲವಾದ ಮನೋಭಾವದಿಂದ ಎಲ್ಲರೂ ಕೂಡಿ ಅಳೀತಾಯಿದ್ದೀವಿ ಹಾಗಾಗಿ ಸುಮಾರು ಆಚರಣೆಗಳು ಇಂದು ಎಲ್ಲ ನಿಷಿದ್ಧವಾಗಿದೆ ಇದು ಉತ್ತಮ ಬೆಳವಣಿಗೆ